ಹಲೋ ಹಲೋ ಸ್ಟೇಟ್ ಬ್ಯಾಂಕ್ ಮ್ಯಾನೇಜರ್ ಅಲ್ಲ ಹಾಂ ನಾನೂ ಹರೀಶ್ ಅಂತೇಳಿ ಇದೂ ನಮಗೆ ಒಂದೂ ಕಾರ್ ಲೋನ್ ಬೇಕಿತ್ತು ನಾವು ನೀವು ನಾಳೆ ಬ್ರಾಂಚಲ್ಲಿ ಇದ್ದೀರಾ ನಾನೀಗ ಅದೆ ಫೋನಲ್ಲಿ ಕೇಳಿ ಮತ್ತು ಏನೆಲ್ಲಾ ಡಾಕ್ಯುಮೆಂಟ್ ಬೇಕು ಅಂತ ಕೇಳಿ ನಾಳೆ ರೆಡಿಯಾಗಿ ಬರುವ ಅಂತೇಳಿ ನಂಗೇ ಒಂದು ನೀವು ನಾಳೆ ಇರ್ತೀರ ಬ್ಯಾಂಕ್ ಬ್ರಾಂಚಲ್ಲಿ ಹೌದು ಅಲ್ಲಲ್ಲ ನಾನು ಇದರಲ್ಲಿ ಕಾಪುಲ್ಲಿ ನಿಮ್ದು ಬ್ರಾಂಚ್ ಕಾಪು ಬ್ರಾಂಚ್ ಅಲ್ಲ ಹೌದು ಹಂ ಹಾಗೇ ಈಗ ನಮಗೆ ಒಂದು ನೆಕ್ಸಾನ್ ಕಾರು ಇದು ಟಾಟಾದ್ದು ನೆಕ್ಸಾನ್ ಕಾರ್ ಬೇಕಿತ್ತು ಅದಕ್ಕೆ ಒಂದು ಕಾಸ್ಟು ಆನ್ ರೋಡು ಹನ್ನೆರಡು ಲಕ್ಷ ಬೀಳ್ತದೆ ಅದರಲ್ಲಿ ನಮ್ದು ಪೊರ್ಶನ್ ಒಂದು ಟೆನ್ ಟೂ ಟ್ವೆಂಟಿ ಪರ್ಸೆಂಟ್ ನಾನು ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಬಾಕಿಗೆ ಒಂದು ಏಯ್ಟಿ ಪರ್ಸೆಂಟ್ ಲೋನು ನಿಮ್ಮಿಂದ ಸಿಗಬೇಕಿತ್ತು ನಮಗೆ ಹಾಗೇ ಪೇಪರ್ಸ್ ಏನೆಲ್ಲಾ ಬೇಕಾಗ್ತದೆ ಅಂತ ಹೇಳೀ ಹೇಳಿದರೆ ನಾನು ನಾಳೆ ಬರುವಾಗ ನಿಮ್ದು ರೇಟ್ ಆಫ್ ಇಂಟ್ರೆಸ್ಟು ಎಷ್ಟು ಬೀಳ್ತದೆ ಮತ್ತು ತಿಂಗಳಿಗೆ ಎಷ್ಟೂ ಪ್ರೀಮಿಯಮ್ ಕಟ್ಲಿಕ್ಕೆ ಬರ್ತದೆಂತ ಹೇಳಿದರೆ ನಮಗೆ ಒಂದು ಆರು ವರ್ಷದ್ದು ಪಿರೇಡ್ ಬೇಕು ಆರು ವರ್ಷದಲ್ಲಿ ನಾವು ಲೋನ್ ಕ್ಲೋಸ್ ಮಾಡ್ತೇವೆ ಅದನ್ನು ನೀವು ತಿಂಗಳಿಗೆ ಎಷ್ಟೂ ಬಡ್ಡಿ ಮತ್ತು ಇದು ಅಸಲು ಎಷ್ಟು ಕಟ್ಟಬೇಕು ಅಂತ ಹೇಳಿದರೆ ಅದ್ಕೇ ಮತ್ತು ಸೆಕ್ಯುರಿಟಿಗೇ ಏನೆಲ್ಲಾ ಪೇಪರ್ಸ್ ಬೇಕಾಗ್ತದೆ ನಿಮಗೆ ಬಾಂಡ್ ಪೇಪ ಬಾಂಡ್ ಪೇಪರ್ ಬೇಕಾ ಪ್ರಾಪರ್ಟಿ ಪ್ರಾಪರ್ಟಿ ಉಂಟು ಉಂಟು ಉಂಟು ಪ್ರಾಪರ್ಟಿ ಉಂಟು ಮನೆ ಉಂಟು ಸ್ವಂತ ಮನೆ ಉಂಟು ಅದರ ಮೇಲೆ ಕೂಡಾ ಹಾಂ ಆರ್ ಟಿ ಸಿ ಹಾಂ ಮತ್ತು ಎಷ್ಟು ಒಂದು ಎಂಬತ್ತು ಎಂಬತ್ತೂ ಪರ್ಸೆಂಟ್ ಈಗ ಒಂದು ಹನ್ನೆರಡು ಲಕ್ಷದಲ್ಲಿ ಏಯ್ಟಿ ಪರ್ಸೆಂಟ್ ಲೋನ್ ಕೊಡ್ಬೌದ ಹಾಂ ಇದು ಸೆಕ್ಯುರಿಟಿಯೆಲ್ಲ ಬೇಕಾದಷ್ಟು ಬೇಕಾದಷ್ಟು ಸೆಕ್ಯೂರಿಟಿ ಉಂಟು ಅದರಲ್ಲಿ ಹಾಂ ಕೊಡ್ಲಿಕಾಗ್ತದೆ ಹಾಗೇ ನಾಳೆ ಒಂದು ಹತ್ತು ಹತ್ತೂವರೆಗೆ ನಾನು ಬರ್ತೆನೆ ಹತ್ತುವರೆಗೆ ಬಂದು ಅದ್ಕೆ ಪೇಪರ್ಸ್ ಬೇಕಿದ್ದದ್ದು ಪೇಪರ್ಸೆಲ್ಲ ನಾನು ಬರುವಾಗ ತಗೋಬರ್ತೆನೆ ಒಂದೂ ನಿಮ್ಮಿಂದ ಒಂದು ಉಪಕಾರ ಆಗಬೇಕಿತ್ತು ಹಾಗೆ ಬರಬಹುದಲ್ಲ ನಾಳೆ ಸರಿ ಸರಿ ಸರಿ ಸರಿ